ಉದ್ಯೋಗಗಳನ್ನು ಹೊರ್ತುಪಡಿಸಿ ನಮ್ಮ ಹವ್ಯಾಸಗಳು ಅಂದರೆ ನಾನು ತುಂಬ ಈಗ ಬೈಕಲ್ಲಿ ಟ್ರಾವೆಲ್ ಮಾಡೋದಾಗಲಿ ಲೈಕ್ ಅಂದರೆ ಈಗ ಇಸ್ಟೋರಿಕಲ್ ಪ್ಲೇಸಸ್ನ ಎಕ್ಸಪ್ಲೋರ್ ಮಾಡೋದಾಗಲಿ ಆ ಥರ ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ ನನಗೆ ಆ ಥರ ಪ್ಲೇಸಸ್ಸಿಗೆ ಹೋಗೋದು ಆ ಥರ ಪ್ಲೇಸಸ್ಗೆ ತುಂಬ ಹೋಗ್ತಿನಿ ಈಗ ಟ್ರಾವೆಲಿಂಗ್ ಮಾಡ್ತೀನಿ ಲೈಕ್ ಹಂಪಿ ಆ ಥರ ಎಲ್ಲ ಆ್ಯಂಡ್ ತುಂಬ ಜಾಗಗಳಿಗೆ ಹೋಗಿದ್ದೀನ್ ಕೂಡ ಈಗ ಅಲ್ರೆಡಿ ಆ್ಯಂಡ್ ನನಗ್ ಅದ್ರಲ್ಲಿ ತುಂಬ ಇಂಟ್ರೆಸ್ಟ್ ಜಾಸ್ತಿ ಈಗ ಟ್ರಾವೆಲಿಂಗ್ ಮಾಡೋದಂದರೆ ಎಕ್ಸ್ ಪ್ಲೋರ್ ಮಾಡೋದಂದರೆ ಅದ್ರ ಬಗ್ಗೆ ಎಲ್ಲ ತ ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ ಮತ್ತು ಈಗ ಸ್ಪೋರ್ಟ್ಸ್ ಆಗಲಿ ಕ್ರಿಕೆಟ್ ಮತ್ತು ಅಲ್ರೆಡಿ ಈಗ ತುಂಬ ನ್ಯಾಷ್ ಎರಡು ನ್ಯಾಷನಲ್ಸಿಗೆ ಕೂಡ ಹೋಗಿದ್ದಿನಿ ಸ್ಪೋರ್ಟ್ಸ್ ಅಲ್ಲಿ ಟೆನಿಸ್ಸ್ ವಾಲಿಬಾಲ್ ಮತ್ತು ಬೇಸ್ಬಾಲ್ ಇದರ ಎರಡು ಎರಡು ಸಲ ನ್ಯಾಷನಲ್ಸಿಗೆ ಹೋಗಿದಿನಿ ಇದೇ ರೀತಿ ಇದೇ ರೀತಿ ಫೋಟೋಗ್ರಫಿ ಆಗಲಿ ಫೋಟೋಗ್ರಫಿನೂ ಅಷ್ಟೇ ಈಗ ನನಗೆ ಒಂದು ಸುಂದರವಾದ ಸುಂದರವಾಗಿ ಅದರ ನೇಚರ್ ಪ್ರಕೃತಿ ಕಾಣಿಸ್ತದೆ ಅಲ್ಲಿ ಕೂಡ ಒಂದು ಫೋಟೋ ಕ್ಲಿಕ್ ಮಾಡೋದಾಗಲಿ ಕ್ರಿಯೇಟಿವಿಟಿಯಾಗಿ ಫೋಟೋ ತೆಗಿತೀನಿ ಕ್ರಿಯೇಟಿವಿಟಿಯಿಂದ ಫೋಟೋ ತೆಗಿತ್ತಿನಿ ಅದನ್ನ ಎಕ್ಸಪ್ಲೋರ್ ಮಾಡೊಕ್ ನೋಡ್ತೀನಿ ಮತ್ತು ಸುಮ್ಮನೆ ಫ್ರೀಯಾಗಿ ಮನೇಲಿದ್ದಾಗ ತುಂಬ ಈ ಡ್ರಾಯಿಂಗ್ಸ್ ಆಗಲಿ ಆ ಥರ ಎಲ್ಲ ತುಂಬ ಜಾಸ್ತಿ ಇದ್ದು ಯೂಸ್ ಮಾಡ್ತಿವಿ ಡ್ರಾಯಿಂಗ್ ಮಾಡೋದಾಗಲಿ ಆ ಥರದ್ ಎಲ್ಲ ಡ್ರಾಯಿಂಗೆಲ್ಲ ಮಾಡ್ತಿನಿ ತುಂಬ ಈ ಥರ ತುಂಬ ಹವ್ಯಾಸಗಳಿದಾವೆ ತುಂಬ ಹಾಬೀಸ್ ಇದಾವೆ